ನಮ್ಮ ಸಂಸ್ಕೃತಿಯ ಪರಂಪರಾಗತವಾದ ಬೆ ಅಲ್ಲದೇ ಇರುವಂತಹ ಬೇರೊಂದು ಖಾದ್ಯ ಎಂದರೆ ಗೋಬಿ ಮಂಚೂರಿ ಈ ಗೋಬಿ ಮಂಚೂರಿಯನ್ನು ನಾನು ತಯಾರಿಸಲು ಪ್ರಯತ್ನಿಸಿದ್ದುಂಟು ಆದರೆ ಅದು ತುಂಬ ಚೆನ್ನಾಗಿ ಬಂದು ಅದು ನಮ್ಮದೇ ಆದ ಒಂದು ತಿಂಡಿಯ ರೀತಿಯಲ್ಲಿ ತಯಾರಿಸಿದೆ ಅದರ ರುಚಿಯು ತುಂಬ ಚೆನ್ನಾಗಿತ್ತು ಅದನ್ನ ತಯಾರಿಸುವ ರೀತಿ ಮತ್ತು ರೀತಿಗಳನ್ನು ನಾನು ಟಿವಿಯಲ್ಲಿ ನೋಡಿ ಯೂಟ್ಯೂಬ್ ವೀಡಿಯೋಗಳಲ್ಲಿ ನೋಡಿ ಮಾಡಿರುತ್ತೇನೆ